ನಾನು ಒಂದು ಒಪ್ಪೋ ಫೋನನ್ನು ತಗೊಂಡೆ ಅದು ತುಂಬ ಚೆನ್ನಾಗಿದೆ ಅದರಲ್ಲಿರೋ ಆ್ಯಪ್ಸ್ಗಳು ತುಂಬ ಚೆನ್ನಾಗಿದೆ ಮತ್ತೆ ಅದರಲ್ಲಿ ನಾವು ತುಂಬ ಬೇಕಾದಷ್ಟನ್ನು ಸ್ಟೋರ್ ಮಾಡಬೌದು ಅದರಲ್ಲಿ ಇನ್ಸ್ಟಾಗ್ರಾಮ ಮತ್ತು ಇನ್ನೂ ತುಂಬ ಅನುಕೂಲವಾದ ವ್ಯವಸ್ಥೆಗಳು ಇವೆ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ ಅದರಲ್ಲಿ ನಾವು ಅದರಲ್ಲಿ ಬೇಕಾದದ್ದನ್ನು ಇನ್ಫರ್ಮೇಷನ್ ಎಲ್ಲ ತಗೊಳ್ಬಹುದು ತುಂಬ ಹೆಲ್ಪಾಗುವಂಥ ವಸ್ತು ಇದು ನಮಗೆ ಇಷ್ಟವಾಗಿಲ್ಲ ಅಂದರೆ ಬೇಕಾದರೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನಾವು ಅದನ್ನು ಬದಲಾಯಿಸಿಕೊಳ್ಳಬಹುದು ಫೋನ್ನಿಂದ ನಮಗೆ ಬೇಕಾದಷ್ಟು ಸಹಾಯ ಆಗುತ್ತೆ ಯಾಕಂದರೆ ಇವಾಗ ಏನು ಎಲ್ಲಿ ನಮಗೆ ಗೊತ್ತಿರೋದಿಲ್ಲ ಜಾಗಗಳಲ್ಲೆಲ್ಲ ನಾವು ಗೂಗಲ್ಲ ಹಾಕಿ ಅಲ್ಲಿಂದ ನೋಡಿಕೊಂಡೋಗ್ಬೌದು ಮ್ಯಾಪ್ ಮ್ಯಾಪ್ ಎಲ್ಲ ಹಾಕಿ ನೋಡಿಕೊಂಡು ಹೋಗ್ಬೌದು ಇನ್ನೂ ಬೇಕಾದರೆ ನಾವು ಓದುವ ಶಾಲೆಯ ಕ್ವೆಷನ್ ಆನ್ಸರ್ಗಳಿಗೆ ಬೇಕಾದರೆ ಆನ್ಸರ್ಗಳೆಲ್ಲ ಹುಡುಕ್ಬಹುದು ಓದಿಕೊಳ್ಳಲು ತುಂಬ ಸಹಾಯವಾಗುತ್ತೆ ಮಕ್ಕಳಿಗಂತೂ ತುಂಬ ಸಹಾಯವಾಗುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ರೈಮ್ಸ ಆಮೇಲೆ ಸ್ಮಾಲ ಪದ್ಯ ಅಂತೆ ಅದೆಲ್ಲ ಹಾಕಿಕೊಂಡು ನೋಡ್ಬಹುದು ಚಿಕ್ಕ ಮಕ್ಕಳಿಗೂ ತುಂಬ ಸಹಾಯವಾಗುತ್ತೆ ದೊಡ್ಡವರಿಗೂ ತುಂಬ ಸಹಾಯವಾಗುತ್ತೆ ಅಡಿಗೆ ಮಾಡುವುದು ಹೇಗೆ ಎಂದರೂ ಅದೂ ಕೂಡ ನೋಡ್ಬವ್ದು ಇನ್ನೂ ಬೇಕಾದಷ್ಟು ತುಂಬ ಸಹಾಯ ಆಗುತ್ತೆ ಅದರಿಂದ ಫೋನ್ನಲ್ಲಿ ನಾವು ಎಷ್ಟು ಬೇಕಾದರೂ ಮಾತನಾಡಬಹುದು ಇಲ್ಲಿ ಯಾರಿಗೂ ಮಾತನಾಡಬಹುದು ಆಮೇಲೆ ನಮ್ಮ ಫೋಟೋಸ್ಗಳು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಮಗಂತೂ ಇದರಲ್ಲಿ ಜಾಸ್ತಿ ಏನಂದರೆ ಜಾಸ್ತಿ ಸ್ಟೋರ ನಾವು ಮಾಡ್ಬವುದು ಬೇಕಾದಷ್ಟು ಫೋಟೋಗಳು ಮೆಸೇಜ್ಗಳು ಎಷ್ಟು ಬೇಕಾದರೂ ಮಾಡಿಕೊಳ್ಬವ್ದು ಏನೂ ತೊಂದರೆ ಇಲ್ಲ ಇದರ ಬ್ಯಾಟ್ರಿ ಕೂಡ ತುಂಬ ಹೊತ್ತು ನಮಗೆ ಬರುತ್ತೆ ತುಂಬ ಹೊತ್ತು ಅಂದರೂ ಮೂರು ನಾಲ್ಕು ದಿವಸ ಒಂದು ಸತಿ ರಿಚಾರ್ಜ್ ಚಾರ್ಜ್ ಮಾಡಿದ್ರೆ ಮೂರು ನ ಮೂರು ನಾಲ್ಕು ದಿವಸ ಬರುತ್ತೆ ನಾವು ಉಪ್ಯೋಗಸ್ಬವ್ದು ಯಾಕಂದರೆ ನಾವು ಕೆಲಸಕ್ಕೆ ಹೋದ್ರೂ ಬೇಕಾ ಫೋನ್ಗಳು ತುಂಬ ಅವಶ್ಯಕ ಫೋನಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಈಗ ಫೋನೇ ಇಲ್ಲ ಅಂದರೆ ನಮಗೆ ಏನೂ ನ್ಯೂಸ್ಗಳು ಏನೂ ಗೊತ್ತಾಗುವುದಿಲ್ಲ ಫೋನ್ನಿಂದ ನಾವು ಎಲ್ಲಿ ಏನಾಗುತ್ತಿದೆ ಅದು ಕೂಡ ನೋಡಬಹುದು ಯಾರಿಗೂ ಕೂಡ ಮಾತಾಡ್ಬವ್ದು ಫೋನ್ ಇಲ್ಲದಿದ್ದರೆ ತುಂಬ ಕಷ್ಟ ಆಗುತ್ತೆ ಫೋನ್ನಿಂದ ನಮಗೆ ಇನ್ನೂ ತುಂಬ ಸಹಾಯ ಏನೆಂದರೆ ನಾವು ಯಾವ ಕೆಲಸ ಹೇಗೆ ಮಾಡಬೇಕು ಅಡುಗೆ ಮಾಡುವುದರಿಂದ ಹಿಡಿದು ಬಟ್ಟೆ ಹೊಲಿಯುವುದು ಆಮೇಲೆ ಇನ್ನು ಔಷಧಿಗಳನ್ನು ಮಾಡಬವ್ದು ಏನಾದರೂ ನಮಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಏನಾದರೂ ಅದರಲ್ಲಿ ನೋಡಿ ಸಹಾಯ ಪಡಿಬವ್ದು ಔಷಧಿಗಳು ಯಾವ ಔಷಧಿ ಏನಕ್ಕೆ ಉಪಯೋಗವಾಗುತ್ತೆ ಅಂತ ಅದು ಕೂಡ ನೋಡ್ಬಹ್ದು ಯಾಕಂದರೆ ಇವಾಗ ಈಗಿನ ಕಾಲದಲ್ಲಿ ತುಂಬ ಜನರಿಗೆ ಕೈಕಾಲು ನೋವು ಇದು ಅದು ಅಂತ ಹೇಳ್ತಾರೆ ಫೋನಿನ ಮೂಲಕ ನಾವು ಔಷಧಿಗಳು ಹೀಗೆ ಕಂಡುಹಿಡೀಬವ್ದು ಅಂದರೆ ತಿಳಿಬವ್ದು ಏನು ಔಷಧಿ ಏನಕ್ಕಾಗುತ್ತೆ ಅಂತ ನಾವು ನೋಡ್ಕೊಳ್ಬವ್ದು ಯಾಕಂದರೆ ಫೋನಿಲ್ಲದಿದ್ದರೆ ಈಗಿನ ಕಾಲದಲ್ಲಿ ತುಂಬ ಕಷ್ಟ ಕಾಲೇಜುಗಳಲ್ಲೂ ಫೋನಿನ ಸಹಾಯ ನಮಗೆ ಇದ್ದೇ ಇರುತ್ತದೆ ಯಾಕಂದರೆ ಫೋನಲ್ಲಿ ನಾವು ತುಂಬ ಪ್ರಶ್ನೆಗಳ ಉತ್ತರಗಳನ್ನು ನೋಡಬಹುದು ಗೊತ್ತಾಗಿದ್ದೇ ಗೊತ್ತಾಗದಿರುವುದು ಉತ್ತರಗಳನ್ನೆಲ್ಲ ನಾವು ನೋಡಬಹುದು ನಾವು ಆಮೇಲೆ ಗಣಿತದ್ದು ಪ್ರಾಬ್ಲೆಮ್ಸ್ ಎಲ್ಲ ಹೇಗೆ ಸಾಲ್ವ್ ಮಾಡಬೇಕು ಅದೂ ಕೂಡ ಮಾಡಿ ನೋಡಬಹುದು ಫೋನಲ್ಲಿ ನಮಗೆ ತುಂಬ ಇನ್ಫರ್ಮೇಷನ್ ಎಲ್ಲ ಸಿಗುತ್ತದೆ ಆಮೇಲೆ ನಾವು ಎಲ್ಲಿ ಊರಲ್ಲಿ ಯಾವ ಊರಿನಲ್ಲಿ ಯಾವ ಜಾಗವಿದೆ ನೋಡಬಹುದಾದ ಅದೆಲ್ಲ ನಾವು ನೋಡಬಹುದು ಫೋನಿಂದ ಯಾರಿಗೂ ಏನೂ ತೊಂದರೆ ಇಲ್ಲ ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಅದು ತುಂಬ ಉಪಯೋಗವಾದ ಉಪಯೋಗವಾದ ವಸ್ತು ಅದು ನಾವು ಯಾವಾಗ ಬೇಕಾದರೂ ಫೋನಲ್ಲಿ ಮಾತನಾಡಬಹುದು ಯಾರಿಗಾದರೂ ಎಷ್ಟು ಹೊತ್ತು ಮಾತನಾಡಬಹುದು ಅಂದರೆ ನಾವು ಗಂಟೆ ಗಂಟೆಗಳ ಕಾಲ ಮಾತನಾಡುತ್ತೇವೆ ಅದು ತುಂಬ ಉಪಯೋಗವಾಗುತ್ತೆ ಫೋನ್ನಿಂದ ನಮಗೆ ನಾವು ಈಗಿನ ಕಾಲದಲ್ಲಿರುವ ಸಮಸ್ಯೆಗಳನ್ನು ಎಲ್ಲ ಈವಾಗ ನಮ್ಮ ಮನೇಲಿ ಟಿ ವಿ ಇಲ್ಲದಿದ್ದರೆ ಫೋನಿನ ಸಹಾಯದಿಂದ ನಾವು ಎಲ್ಲವನ್ನು ನ್ಯೂಸನ್ನು ತಿಳಿದುಕೊಳ್ಳಬಹುದು ಚಿಕ್ಕ ಮಕ್ಕಳಿಗೂ ಕೂಡ ಎ ಬಿ ಸಿ ಡಿ ಹೇಳಿಕೊಳ್ಳಲು ರೈಮ್ಸ್ ಹೇಳಲು ಎಲ್ಲ ತುಂಬ ಸಹಾಯವಾಗುತ್ತೆ ನಮ್ಮ ನಾವು ಯಾವ ಫೋನು ತೆಗೆದುಕೊಂಡರೂ ಅಷ್ಟೆ ಎಲ್ಲ ಸೌಲಭ್ಯವನ್ನು ನಾವು ಒದಗಸ್ಕ್ ಒದಗಿಸಿಕೊಳ್ಳಬವ್ದು ಯಾಕಂದರೆ ಫೋನ್ನಲ್ಲಿ ನಮಗೆ ಬೇಕಾದಷ್ಟು ಈ ವೈಫೈ ಅಂತೆ ಆಮೇಲೆ ಯೂಟೂಬ ಯೂಟೂಬಿರುತ್ತೆ ತುಂಬ ಚಾನೆಲ್ಗಳು ಇರುತ್ತೆ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡಿ ನಾವು ಏನನ್ನು ಗಾ ನೋಡಿಕೊಳ್ಳಬಹುದು ಆಮೇಲೆ ಯೂಟೂಬಿನಿಂದ ಹಾಡನ್ನು ಕೇಳಬಹುದು ನೋಡಬಹುದು ಮೂವೀಸ ಎಲ್ಲ ನಾವು ಎಂಜಾಯ್ ಮಾಡಬಹುದು ಫೋನಲ್ಲಿ ನಮಗೆ ಬೇಕಾದಷ್ಟು ಇನ್ಫರ್ಮೇಷನು ತೊಂ ಎಲ್ಲ ಸಿಗುತ್ತೆ ಫೋನಿಂದ ನಮಗೆ ತುಂಬ ಸಹಾಯವಾಗುತ್ತೆ